ಛಾಯಾಗ್ರಹಣ ಎನ್ನುವುದೇ ಮೂಲವಾಗಿ ಒಂದು ತಂತ್ರಜ್ಞಾನ ಹಾಗಾಗಿ ಎಂದಿಗೂ ತಂತ್ರಜ್ಞಾನದ ಪ್ರಭಾವ ಪರಿಣಾಮ ಅದರ ಮೇಲೆ ಇದ್ದೇ ಇರುತ್ತೆ ಹೊಸ ತಂತ್ರಜ್ಞಾನಗಳು ಹೊಸ ಛಾಯಾಗ್ರಹ ಛಾಯಾಗ್ರಹಣ ಮಾಡುವಾಗ ಹೊಸ ತಂತ್ರಜ್ಞಾನಗಳ ಅರಿವು ಮತ್ತು ಅದರ ಪಾಲ್ಗೊಳ್ಳುವಿಕೆ ತೊಡಗಿಸಿಕೊಳ್ಳುವಿಕೆ ಎಲ್ಲ ಅದನ್ನು ಅದರಲ್ಲಿ ಪರಿಣತಿ ಹೊಂದಬೇಕೆಂದುಕೊಂಡಿರುವ ನಿಪುಣರಿಗು ಕಾರ್ಮಿಕರಿಗು ಅಥವಾ ಆಸಕ್ತಿ ಹೊಂದಿರುವ ಎಲ್ಲರಿಗೂ ಈ ತಂತ್ರಜ್ಞಾನದ ಅರಿವು ಇದ್ದೇ ಇರುತ್ತೆ ಛಾಯಾಗ್ರಹಣ ಒಂದು ಮನೋಲ್ಲಾಸ ಒಂದು ಹವ್ಯಾಸವಾಗಿಯೇ ಅಲ್ಲದೆ ಎಷ್ಟೋ ಜನರ ನಿತ್ಯದ ಬದುಕಿನ ಮಾರ್ಗವಾಗಿಯೂ ಅದು ರೂಪುಗೊಂಡಿದೆ ಒಂದು ಕಾಲದಲ್ಲಿ ರೀಲ್ಸ್ ಅಂದರೆ ರೀಲ್ ಮೂಲಕ ಫೋಟೋ ತೆಗೀತಿದ್ದರು ವೀಡ್ಯೊ ಮಾಡ್ತಿದ್ದರು ಫಿಲಮ್ ಕ್ಯಾಮರ ಇತ್ತು ಅಂದಿನ ಕೋಸ್ಟ್ ಬಂದು ಅಂದಿನ ಬೆಲೆ ಅದು ಒಂದು ಫೋಟೋ ಬೆಲೆ ಅಂದಿಗೆ ತುಂಬ ಇತ್ತು ಅದೇ ಈಗ ಕಂಪೇರ್ ಮಾಡಿದ್ರೆ ಇವಾಗ ನಮಗೆ ಪುಕ್ಕಟೆ ಆಗೇ ಹೆಚ್ಚು ಕಮ್ಮಿ ಪುಕ್ಕಟೆ ಆಗೇ ಸಿಗುತ್ತೆ ಒಂದು ರೀಲಂದ್ರೆ ನಾವೊಂದು ಫೋಟೋನ ನಮಗೆ ಮನಸೋ ಇಚ್ಛೆ ಬೇಕಾದಾಗೆ ತೆಗೀಬೋದು ಅದಕ್ಕೆ ಯಾರ ಹಂಗೂ ಇಲ್ಲ ತಂತ್ರಜ್ಞಾನ ಛಾಯಾಗ್ರಹಣಕ್ಕೆ ಯಾವತ್ತಿದ್ದರೂ ಪೂರಕವೇ ಬಿಟ್ಟರೆ ಅದರಿಂದ ಅದಕ್ಕೆ ಮೇಲೆ ಯಾವುದೇ ರೀತಿಯಾದ ದುಷ್ಪರಿಣಾಮಗಳು ಇರೋದಿಲ್ಲ ತಂತ್ರಜ್ಞಾನ ಅಳವಡಿಸಿಯೇ ಛಾಯಾಗ್ರಹಣ ನಿಂತಿರೋದು ಚಂದ್ರಜ್ಞಾನದ ಮೇಲೆಯೇ ಛಾಯಾಗ್ರಹಣ ನಿಂತಿರೋದೆ